ನಾನು ಬಟ್ಟೆ ಹೊಲಿಯುತ್ತಿನರೇ ಬಡವ್ರು ಇರ್ತಾರಲ್ಲ ಅವರಿಗೆ ಪಾಪ ಏನು ಕೊ ಹೊಲ್ದ್ ಮೇಲೆ ಕೊಡೊಕ್ಕು ಇರಲ್ಲಲ್ಲ ರಿ ಅಂಥವ್ರಿಗೆ ನಾನು ಹಾಗೆ ಹೊಲ್ದು ಕೊಡ್ತಿನಿ ರಿ ಆಮೇಲೆ ವರ್ಕು ಬ್ಲೌಸ್ ಮೇಲೆ ವರ್ಕು ಮಾಡೋದು ಕೂಡ ಮಾಡ್ತಿನಿ ರಿ ಆ ಥರ ಯಾರ್ದಾದರು ಫಂಕ್ಷನ್ ಇದ್ರೆ ಏನಾದು ಇದ್ರೆ ಅವರಿಗೆ ಉಡುಗೊರೆ ಉ ಉಡುಗೊರೆ ಕೂಡ ಅದೇ ಥರ ವರ್ಕು ಮಾಡಿ ಕೊಡ್ತಿನಿ ರಿ ಸೀರೆ ಬ್ಲೌಸು ಅವು ಕೊಡ್ತಿನಿ ರಿ ಬಡವರ್ಗಾದ್ರೆ ಹಂಗೆ ಕೊಡು ಹಂಗೆ ಹೊಲ್ದು ಕೊಟ್ಟು ಬಿಡ್ತಿನಿ ರಿ ವರ್ಕು ಮಾಡಿ ಹೊಲ್ದು ಕೊಡ್ತಿನಿ ಹ್ಞೂ ಕೊಡ್ತಿನಿ ರಿ ಆದರೆ ಅದು ನೋಡಿ ಅವರು ತುಂಬ ಅಂದರೆ ತುಂಬ ತುಂಬ ಸಂತೋಷಪಡ್ತಾರೆ ರಿ ಪಾಪ ಚೆನ್ನಾಗಿದೆ ಚೆನ್ನಾಗಿದೆ ಇದು ಎಷ್ಟೆಲ್ಲ ದುಡ್ಡು ಕೊಟ್ರೇನು ಈ ಥರ ಮಾಡಿ ಕೊಡಲ್ಲ ರಿ ನೀವು ಚೆನ್ನಾಗ್ ಮಾಡಿ ಕೊಟ್ಟಿರಿ ತುಂಬ ಧನ್ಯವಾದ ರಿ ನಿಮಗೆ ಒಳ್ಳೇದಾಗಲಿ ರಿ ದೇವರು ನಿಮಗೆ ಒಳ್ಳೇದು ಮಾಡಲಿ ರಿ ನಿಮ್ಮ ಮಕ್ಕಳಿಗೆ ಒಳ್ಳೇದು ಮಾಡಿರಿ ಅಂತ ಈ ಥರ ಎಲ್ಲ ಹೇಳ್ತಾರೆ ಅವಾಗ ತುಂಬ ಖುಷಿ ಆಗುತ್ತೆನಾ ಪಾಪ ಅಲ್ಲ ಅವರು ಅದೇ ದುಡ್ಡು ಇದ್ರೆ ಅವ್ರ ಥರಾ ದುಡ್ಡು ಕೊಟ್ಟೆ ಮಾಡಿಸ್ಕೊಂತಾರೆ ಇಲ್ದ ಮಾಡಿ ಕೊಟ್ಟಿವ ಮಾಡಿದದಕ್ಕೆ ಅವರು ಅದನ್ನ ನಮಗೆ ಹಿಂತಿರ್ಗಿ ಹಿ ಹಿಂತಿರುಗಿ ನಮಗೆ ನಮಗೆ ಬ್ಲಿಸ್ಸಿಂಗ್ಸ್ ಕೊಡ್ತಾರೆ ರಿ ಪಾಪ ನಿಮಗೆ ಒಳ್ಳೇದಾಗಲಮ್ಮ ಚೆನ್ನಾಗಿರ್ರಮ್ಮ ನೀವು ಮಾಡಿಕೊಟ್ಟದಕ್ಕೆ ನಿಮ್ಮ ಮಕ್ಕಳಿಗೆ ಒಳ್ಳೇದಾಗಲಿ ನೀವ್ ಮಾಡಿ ಕೊಟ್ಟಗಲ್ಲ ಅಂತಂದೇಳಿ ಆ ಥರ ಹೇಳ್ತಾರೆ ಆಗ ನಮಗು ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ಹಾಂ ಆಮೇಲೆ ರಿಲೇಶನ್ಸ್ ಅಲ್ಲಿ ಏನೋ ಫಂಕ್ಷನ್ ಇದ್ರೆ ಏನಾದರು ಇದ್ರೆ ಅವ್ರಿಗೆ ತಗೊಂಡು ಹೋದೆ ಕೊಟ್ರೇನೂ ಅವರು ಅದೇ ಥರ ಖುಷಿ ಪಡ್ತಾರೆ ರಿ ಇದನ್ನ ಹೊರ್ಗಡೆ ಮಾಡಿಸ್ಕೊಂಡ್ರೆ ಎಷ್ಟೆಲ್ಲ ಆಗುತ್ತೆ ರಿ ನೀವು ಮಾಡ್ಕೊಂಡು ಬಂದು ಕೊಟ್ಟಿರಲ್ಲ ಇದು ಯವಾಗಲು ನಮಗೆ ನೆನಪಿರುತ್ತೆ ರಿ ಇದು ಉಟ್ಕೊಂಡಾಗೆಲ್ಲ ನೀವೆ ನೆನಪಾಗ್ತಿರಿ ಅಂತಂದೇಳಿ ಹೇಳ್ತಾರೆ ಅವರು ಆ ಥರ ಹೇಳ್ದಾಗ ನಮಗೆ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ರಿ ಅಮ್ಮನ್ಗೂ ಸೀರೆಗೆ ಒಂದು ಸ್ಟಿಚ್ ಮಾಡಿ ಕೊಟ್ಟಿದ್ದೆ ರಿ ಅಮ್ಮ ಯಾವಾಗಲು ಅದೇ ಹೇಳ್ತಿರ್ತ್ತಾರೆ ಎಷ್ಟು ಚೆನ್ನಾಗೈತೆ ಅಷ್ಟು ಚೆನ್ನಾಗೈತೆ ಹೊರ್ಗಡೆ ಹಾಕಿ ಕೊಡಾಕ ಯಾರು ಇದು ಮಾಡಲಮ್ಮ ಚೆನ್ನಾಗ್ ಹಾಕ್ಕೊಟ್ಟಿದಿ ನೀನು ಈ ಸೀರೆ ಈ ಸೀರೆ ನಾನು ಉಟ್ಕೊಂಡಾಗೆಲ್ಲ ನೀನೆ ನೆನಪಾಗ್ತಿಕ್ ಅಂತಂದು ಹೇಳಿ ಯಾವಾಗಲು ಅದೇ ಹೇಳ್ತಾ ಇರ್ತಾರೆ ರೀ ಆ ಥರ ಅವ್ರು ಹೇಳ್ದಾಗ ನಮಗೆ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ಬೇರೆಯವ್ರಿಗೆಲ್ಲ ಹಾಕಿ ಕೊಡ್ತಿದಾರೆ ಸೀರೆಗೆ ಕುಚ್ ಕಟ್ಟಿಕೊಟ್ಟರೆ ಮತ್ತು ವರ್ಕ್ ಮಾಡಿಕೊಟ್ಟರೆ ನಮಗೆ ವ್ಯಾಪಾರ ಡಲ್ ಏನೋ ಆಗುತ್ತೆ ರಿ ಟೈಂ ಪಾಸು ಆಗುತ್ತೆ ನಮ್ಮ ನಮ್ಮವರಿಗೆ ನಾವು ನಮ್ಮ ಕೈಯಿಂದ ಮಾಡಿ ಕೊಟ್ಟೀವಿ ಅನ್ನೋದು ತೃಪ್ತಿ ನಮಗೆ ಇರುತ್ತೆ ಕೈ ನಮ್ಮ ಕೈ ಕೆಲಸ ಇಂದ ನಾವು ಮಾಡಿ ಕೊಟ್ಟು ಅದಕ್ಕೆ ಬೆಲೆಕಟ್ಟಕ್ಕಾಗೊಲ್ಲ ಅಂತಂದೇಳಿ ಅವ್ರು ಹೇಳ್ತಾರಿ ನೀನು ಹಾಕು ಕೊಟ್ಟು ನೀನು ಮರ್ತು ಬಿಡ್ತಿಯ ನಾವು ತೊಟ್ಕೊಂಡು ನಾವು ಇಟ್ಕೊಂಡಮೇಲೆ ಇಷ್ಟೆಲ್ಲ ಖುಷಿ ಆಗುತ್ತೆ ಅಂತಂದೇಳಿ ನನಗೆ ಮತ್ತು ಫೋನ್ ಮಾಡಿ ಹೇಳ್ತಾರೆ ರಿ ಎಷ್ಟು ಚೆನ್ನಾಗೈತೆ ಇದು ವರ್ಕು ಹೆಂಗ್ ಮಾಡಿದೆ ಹೆಂಗಿಲ್ಲ ಅಂತಂದೇಳಿ ಹೇಳ್ತಾರೆ ಅವಾಗ ಎಷ್ಟೊಂದು ನಮ್ಗೆ ಎಷ್ಟು ಅಂದರೆ ಅಷ್ಟು ಖುಷಿ ಅಂದರೆ ಅಷ್ಟು ಖುಷಿ ಆಗುತ್ತೆ